ನಮ್ಮ ಪ್ರದೇಶದ ಸಾರಿಗೆ ವ್ಯವಸ್ಥೆಯು ಉತ್ತಮವಾಗಿದೆ ಎನ್ನುವುದಕ್ಕಿಂತ ನಮ್ಮ ಸಾರಿಗೆ ವ್ಯವಸ್ಥೆಯಲ್ಲಿ ಒಳ್ಳೆಯ ಅಂದರೆ ನಮಗೆ ಹೇಳ್ಬೇಕಂದ್ರೆ ಹಳ್ಳಿಗೆ ಹೋಗ್ಬೇಕಂದ್ರೆ ಭಾಳ ಕಷ್ಟ ಯಾವುದೋ ಒಂದು ಹಳ್ಳಿಗೆ ಹೋಗ್ಬೇಕಂದ್ರೆ ಒಂದು ನಾವು ಇನ್ನೂ ಡಿಶ್ ಯಾವುದೋ ಡಿಸ್ಟ್ರಿಕ್ಕಿಗೆ ಹೋಗು ಅಂದರೆ ನಾವು ಆರಾಮ ಹೋಗ್ಬೋದು ಈಝಿಯಾಗಿ ಬಸ್ ಸಿಗುತ್ತವೆ ನಮ್ಗೆ ಹಳ್ಳಿಗೆ ಹೋಗ್ಬೇಕೆಂದ್ರೆ ಭಾಳ ಕಷ್ಟ ಯಾವುದೋ ಒಂದು ಹಳ್ಳಿಗೆ ಹೋಗ್ಬೇಕಂದ್ರು ಆ ಹಳ್ಳಿಗೆ ಹೋಗ್ಬೇಕಂದ್ರು ಬಸ್ಸಿನ ವ್ಯವಸ್ಥೆ ಎರಡು ತಾಸಿಗೆ ಒಂದು ಬಸ್ಸು ಇಲ್ಲ ಮೂರು ತಾಸಿಗೆ ಒಂದು ಬಸ್ಸು ಈ ಥರ ಭಾಳ ಭಾಳ ಪ್ರಾಬ್ಲಮ್ ಇದೆ ಬಸ್ಸಿನಲ್ಲಿ ಬಸ್ಸಿನ ಸಾರಿಗೆ ವ್ಯವಸ್ಥೆಯಲ್ಲಿ ಅಂತ ಹೇಳ್ಬೋದು ಸೊ ಈ ಸಾರಿಗೆ ವ್ಯವಸ್ಥೆಯು ತಾವು ಕಲ ಕಲ ಕಲಕುಶಗಳಾಗಿ ಸುಧಾರಣೆ ಮಾಡಬೇಕೆಂದ್ರೆ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಹಾಗೂ ಈ ಈ ಸಾರಿಗೆ ವ್ಯವಸ್ಥೆ ಹಂಗೆ ಭಾಳ ಉತ್ತಮವಾಗುತ್ತೆ ಹಳ್ಳಿಯಲ್ಲಿ ಇರುವ ಜನರಿಗೆ ಆ ರೈತರಿಗೆ ಹಾಗು ಶಾಲಾ ಮಕ್ಕಳಿಗೆ ಇದರಿಂದ ಬಹಳ ಅನುಕೂಲ ಆಗುತ್ತದೆ ಅದು ಹಳ್ಳಿ ಹಳ್ಳಿ ಕಡೆಯಿಂದ್ರ ಬರೋ ಯಾವುದೋ ಸ್ಕೂಲ್ ಬಸ್ ಆಯಿತು ಯಾವುದೋ ಒಂದು ರಸ್ತೆ ಒಳ್ಳೆಯ ಸುಧಾರಣೆ ಆಗಬೇಕೆಂದು ತಮ್ಮಲ್ಲಿ ಕೇಳುತ್ತೇನೆ ಹಾಗೂ ಈಗ ಗೌರ್ಮೆಂಟ್ ಈ ಈ ಥರ ಈಗಿರೋ ಗೌರ್ಮೆಂಟಿನಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಪ್ರಿ ಪ್ರಿ ಸಾಧನ ಪ್ರಿ ಪ್ರಿ ಬಸ್ ಮಾಡಿ ಈಗೆಲ್ಲ ಬಸ್ಸುಗಳು ಫುಲ್ಲು ತುಂಬ್ಕೊಂಡು ಹೋಗ್ತಾ ಇರ್ತವು ಫುಲ್ಲು ಫುಲ್ಲಂದರೆ ಫುಲ್ ಕಾಲು ಇಡಲಿಕ್ಕೆ ಜಾಗ ಇರುವುದಿಲ್ಲ ನಾನು ಈಗ ಜಸ್ಟ್ ನೋಡಿ ನೋಡಿದ ಪ್ರಕಾರ ಒಂದು ಯಾವುದೋ ಒಂದು ಯಲಬುರ್ಗ ಬಸ್ ಹೋಗ್ತಾಯಿತ್ತು ಆ ಯಲಬುರ್ಗ ಬಸ್ಸಿನಲ್ಲಿ ಎಲ್ಲ ಶೀಟುಗಳು ಫುಲ್ಲಾಗಿ ಹಿಂದೆ ಫುಲ್ಲು ಹಿಂದಿಂದ ಬ ಬ ಬ ಡ್ರೈವರಿಲಿಂದ್ರ ಹಿಡಿದು ಹಿಂದೆ ಲಾಸ್ಟ್ ಎಂಡ್ ಮುಟ್ಟನೂ ಜನ ನಿಂತ್ಕೊಂಡಿದ್ದಾರೆ ಪ್ಲಸ್ ಬಸ್ಸಿನಲ್ಲಿ ಹತ್ಲಿಕ್ಕೆ ಜನರಿಗೆ ಬ ಡೋರಿನಲ್ಲಿ ಒಂದು ಎರಡು ಮೂರು ಮಂದಿ ಹೆಣ್ಣು ಮಕ್ಕಳು ಹಾಗೆ ಕೈ ಹಿಡ್ಕೊಂಡು ನಿಂತುಕೊಂಡಿದ್ದಾರೆ ಆ ತೆರನಾದ ಸಾರಿಗೆ ವ್ಯವಸ್ಥೆಯಲ್ಲಿ ಈ ಥರನಾಗಿದೆ ಅವರು ಏನಾದ್ರೂ ಬಿದ್ದು ಕೈ ಕಾಲು ಮುರಿದು ಏನಾದ್ರೂ ಆದರೆ ಅದನ್ನು ಅದನ್ನು ಯಾರು ಯಾರೂ ಜವಾಬ್ದಾರಿ ತೊಗೊಳ್ಳೋ ಪರಿಸ್ಥಿತಿಯಲ್ಲಿಲ್ಲ ಅಂತ ಹೇಳ್ಬೋದು ಎಲೆಕ್ಷನ್ ಅಂದರೆ ಈಗ ಸಾರಿಗೆ ವ್ಯವಸ್ಥೆಯು ನಮ್ಮ ಎಲೆಕ್ಷನಿಂದ ಉತ್ತಮವಾಗಿ ಉತ್ತಮವಾಗಿದೆ ಕರ್ನಾಟಕದ್ದು ಬೇರೆ ನಾವು ಡಿಸ್ಟ್ರಿಕ್ಕಿನಲ್ಲಿ ಬೇರೆ ಔಟ್ ಆಪ್ ಸ್ ಬೇರೆ ಸ್ಟೇಟ್ನಲ್ಲಿ ನೋಡಿದರು ಕೂಡ ನಮ್ಮ ಕರ್ನಾಟಕದ ಸಾರಿಗೆ ಒಳ್ಳೆಯದು ಆದರಿನ್ನೂ ಈ ತೆರನಾದ ಬಸ್ ಪ್ರೀ ಮಾಡಿ ಭಾಳ ಜನರಿಗೆ ಅನಾನುಕೂಲವಾಗಿದೆ ಅಂತಂದು ಹೇಳ್ಬೋದು ಒಂದು ರೀತಿ ಇದರಿಂದ ನಾವು ಏನು ಮಾಡಿ ಮಾಡ್ಬೋದೆಂದ್ರೆ ಜ ಇದು ಒಂದು ಶಾಲಾ ಮಕ್ಕಳಿಗೆ ಅದು ಬಹಳ ತೊಂದರೆ ಆಗ್ತಾಯಿದೆ ಇದರಿಂದ ಮಕ್ಕಳು ಹಳ್ಳಿಯಿಂದ ಸಿಟಿಗೆ ಬರಬೇಕಂದ್ರೆ ಹಳ್ಳಿಯಲ್ಲಿ ಯಾವುದೇ ಆತ್ರು ಭಾಳಂದ್ರೆ ನಮಗೆ ಸೆವೆಂತು ಇಲ್ಲಾಂದ್ರೆ ಟೆಂತು ಹತ್ತನೇ ಕ್ಲಾಸ್ ಮಟ್ಟ ಸ್ಕೂಲುಗಳು ಇರ್ತವೆ ಇನ್ನೂ ಕಾಲೇಜುಗಳನ್ನು ಕಲೀಲಿಕ್ಕೆ ಕಲೀಲಿಕ್ಕೆ ಮಕ್ಕಳು ಬರಬೇಕೆಂದ್ರೆ ಶಿಟಿಗೆ ಬರಬೇಕು ಅದೇ ತೆರನಾಗಿ ಆ ಸಿಟಿಗೆ ಬರಬೇಕೆಂದ್ರೆ ಕರ್ ಕ ಸ್ಕೂಲ್ ಟೈಮಿಗೆ ಯಾವುದಾದ್ರೂ ಬಸ್ ಇರುವುದಿಲ್ಲ ಹಾಗೂ ವಾಹನಗಳು ಇರುವುದಿಲ್ಲ ಇದು ಇದರಿಂದ ಇರ್ತೈತೆ ಒಂದು ರೀತಿ ನೋಡಿದ್ರೆ ರೋಡು ಚೆನ್ನಾಗಿರೋದಿಲ್ಲ ಬಸ್ ಕರೆಕ್ಟ್ ಟೈಮ್ ಬರಬೇಕಂದ್ರೆ ರೋಡು ಎಲ್ಲ ಇದಾಗಿರ್ತವು ನಾವು ಯಾವುದೋ ಒಂದು ಈ ಕಡೆ ಲಕ್ಷ್ಮೀಶ್ವರ್ ಕಡೆ ಹೋದ್ವಿ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಬಸ್ ಅಡ್ಯಾಡ್ತವು ಅಡ್ಡಾಡಿದರೆ ಸಾಯಂಕಾಲ ಈವ್ನಿಂಗ್ ನಮಗೆ ಎಂಟು ಗಂಟೆಯಾದರೆ ಬಸ್ ಇರುವುದಿಲ್ಲ ಆ ಕಡೆಯಿಂದ ಬರಲಿಕ್ಕೆ ಈ ಕಡೆ ಗದಗಿಗೆ ಅಬ್ಬಬ್ಬ ಅಂದರೆ ಎಂಟು ಗಂಟೆ ಲಾಸ್ಟಿದೆ ಅಲ್ಲಿಂದ ನಮಗೆ ಈ ಕಡೆಗೆ ಗದಗ ಬರ್ಬೇಕಂದ್ರೆ ಬಸ್ಸೇ ಇರುವುದಿಲ್ಲ ಅದೇ ರೀತಿ ನಾವು ಈ ಕಡೆಯಿಂದ ರೋಣ ಕಡೆ ಹೋದ್ರೆ ರೋಣ ಕಡೆಲಿಂತಿಂದ ನಮಗೆ ಬರ್ಬೇಕೆಂದರೆ ಎಂಟು ಗಂಟೆ ಬಸ್ಸು ಲಾಸ್ಟು ಅದೇ ಥರ ಸೇಮ್ ಈ ಕಡೆ ಮುಂಡ್ರಿ ಕಡೆಯಿಂದ ಬರ್ಬೇಕೆಂದರು ಅದೇ ಸೇಮ್ ಎಂಟು ತರೆ ಎಂಟು ಗಂಟೆ ಲಾಸ್ಟ್ ಬಸ್ ನೈಟ್ ಹಗಲಿಯಂತ್ರ ಎಲ್ಲ ಓಡಾಡಿಸ್ತಾರೆ ಬಸ್ಸು ನೈಟ್ ಯಾರೋ ಅಕಸ್ಮಾತ್ ಆ ಕಡೆ ಅಂತ ಈ ಕಡೆ ಗದಗ ಬರ್ಬೇಕೆಂದರೆ ಈ ಕಡೆ ಅಂತ ಆ ಕಡೆ ಹೋಗ್ಬೇಕಂದ್ರೂ ಸಮಸ್ಯೆ ಆ ಕಡೆಯಿಂದ ಈ ಕಡೆ ಬರೋಕ್ಕೂ ಸಮಸ್ಯೆಗಳು ಎಷ್ಟೋ ಜನಗಳು ಈ ಥರ ಸಮಸ್ಯೆಗಳನ್ನು ಅನುಭವಿಸಿದ್ದು ನಾವು ಕಣ್ಣಾರೆ ನೋಡಿದ್ದೇವೆ ಹಾಗೂ ನನ್ನ ನನ್ನ ಪ್ರಕಾರ ಒಬ್ಬರು ಯಾರೋ ಮೊನ್ನೆ ರೈತರು ಪಾಪ ತನ್ನ ತಮ್ಮ ಸೊಸೆಯನ್ನು ತನ್ನ ತನ್ನ ಮಗಳನ್ನೇನೆ ಕೊಟ್ಟಿದ್ದಾರಂತೆ ಲಕ್ಷ್ಮೀಶ್ವರಕ್ಕೆ ಆ ಅಜ್ಜ ಪಾಪ ವಯಸ್ಸಾದ ಅಜ್ಜ ಸಿಕ್ಸ್ಟಿ ಅರವತ್ತು ವಯಸ್ಸು ಆಗಿತ್ತು ಅವನು ಬಂದು ನಮ್ಮ ಗದಗಿನ ಮುಲ್ವನ್ ನಾಗದಲ್ಲಿರುವ ಬಂದು ಕೇಳ್ತಾಯಿದ್ದಾನೆ ಯಾವ್ದಾದ್ರೂ ಬಸ್ಸಿದೆಯಾ ಅಂಥೇಳಿ ಎಂಟುವರೆಗೆ ಎಂಟು ಗಂಟೆಯಾದ್ರೂ ಬ ಎಂಟು ಗಂಟೆಯಿಂದ ಬಸ್ಸಿಲ್ಲ ಅವರು ನೋಡಿದರು ನೋಡಿದರು ಬಸ್ಸೇ ಇಲ್ಲ ಅಂತ ಹೇಳಿದ್ರು ನಾವು ಏನೋ ಒಂದು ಫೋನ್ ಹಚ್ಚಿ ಗದಗ ಬಸ್ ಸ್ಟ್ಯಾಂಡಿನಲ್ಲಿರುವ ಬಸ್ ಸ್ಟ್ಯಾಂಡ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಕಾಲ್ ಮಾಡಿ ಕೇಳಿದ್ವಿ ಅವರೇನೆಂದರೂ ಇಲ್ಲರಿ ಲಾಸ್ಟ್ ಎಂಟು ಗಂಟೆ ಬಸ್ಸು ಅಲ್ಲಿಂದ ಬಸ್ ಯಾವುದೂ ಇಲ್ಲ ಬೆಳಗ್ಗೆ ನಿಮ್ಗೆ ಮುಂಜಾನೆ ಎಷ್ಟು ಗಂಟೆ ಮುಂಜಾನೆ ಐದು ಗಂಟೆ ಶಿವಮೊಗ್ಗ ಬಸ್ಸು ಅಲ್ಲಿ ಮಟ್ಟ ನಿಮ್ಗೆ ಯಾವುದು ಬಸ್ಸಿಲ್ಲ ಅಂತ ಈ ಸಾಗರ ಬಸ್ಸಿದೆ ಅಲ್ಲಿ ಮಟ್ಟ ನಿಮಗೆ ಯಾವುದು ಬಸ್ಸಿಲ್ಲ ಅಂತ ಹೇಳ್ತಾಯಿದ್ರು ಪಾಪ ಅಜ್ಜ ಏನು ಮಾಡಬೇಕು ಯಾವುದೋ ಒಂದು ದೇವಸ್ಥಾನ್ದಾಗ ಹೋಗಿ ಮಲ್ಕೊಂಡು ನಾನು ಬೆಳಗ್ಗೆ ಹೋಕ್ಕೀನ್ರಿ ಸರ್ ನೀವು ಬಹಳ ನಮಗೆ ಅನುಕೂಲ ಬಹಳ ಹೆಲ್ಪ್ ಮಾಡಿದಿರಿ ಅಂಥೇಳಿ ನಾವೊಂದು ಅಲ್ಲಿಯೇ ಹೋಗಿ ಗದಗಿನಲ್ಲಿರೋ ಒಂದು ಒಕ್ಕಲಿಗ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಹೋಗಿ ಆ ಅಜ್ಜನ ಮಲಗಿಸಿ ನಾವು ಹೋದ್ವಿ ಹ್ಞೂ ಈ ಥರ ಪರಿಸ್ಥಿತಿ ಇದೆ ಹಾಗೂ ರೈಲ್ ರೈಲಿನಲ್ಲಿ ರೈಲು ವ್ಯವಸ್ಥೆ ಅಂದ್ರೆ ಹೇಳ್ಬೇಕಂದ್ರೆ ರೈಲು ವ್ಯವಸ್ಥೆ ಏನು ಚೆನ್ನಾಗಿದೆ ಮುಂಚಿನಿಂದ ಲೆ ನಾವು ಮುಂಚೆ ರೈಲಿನ ವ್ಯವಸ್ಥೆ ನೋಡಿದ್ದಕ್ಕಿಂತ ಈಗ ರೈಲಿನ ವ್ಯವಸ್ಥೆ ಮಾತ್ರ ಚೆನ್ನಾಗಿದೆ ಮುಂಚೆ ನಾವು ಒಂದು ಹದಿನೈದು ವರ್ಷಕ್ಕಿಂತ ಮುಂಚೆ ನೋಡಿದ್ದೀವಿ ಆ ಥರ ರೈಲಿನ ವ್ಯವಸ್ಥೆ ಚೆನ್ನಾಗಿದ್ದಿದ್ದಿಲ್ಲ ಈಗ ರೈಲಿನ ವ್ಯವಸ್ಥೆ ನೋಡಿದರೆ ಎಂಥ ಕ್ಲಿನಿಟಿ ಎಂಥ ರೈಲ್ವೆ ಟೇಷನ್ ಹೋದ್ರೆ ನಿಮ್ಮ ಫುಲ್ಲು ಸ್ಮೆಲ್ ಹೊಡಿತಾಯಿತ್ತು ಮುಂಚೆ ಈಗ ರೈಲ್ವೆ ಟೇಷನಿಗೆ ಹೋದ್ರೆ ನಿಮಗೆ ಆರಾಮ್ ಏನು ಸೊಳ್ಳೆಗಳ ಕಾಟವಿಲ್ಲ ಮುಂಚೆ ಸೊಳ್ಳೆಗಳೊಂದು ಎಂಥ ಸೊಳ್ಳೆಗಳು ಕೀಟ ಅಂತ ಕಡಿಸ್ಕೊಂಡು ಸಾಯ್ತಾಯಿದ್ರು ಅಂದ್ರೆ ಜನ ಅಷ್ಟು ಸೊಳ್ಳೆಗಳು ಇರ್ತಾಯಿದ್ದವು ಈಗೆಲ್ಲ ಕ್ಲೀನೈತಿ ಫುಲ್ಲು ಕ್ಲೀನಿಟ್ಟಿದೆ ರೈಲ್ವೇ ರೈಲ್ವೇ ಇಲಾಖೆ ರೈಲ್ವೇ ಡಿಪಾರ್ಟ್ಮೆಂಟಿಂದು ರೈಲ್ವೇ ಡಿಪಾರ್ಟ್ಮೆಂಟ್ ಏನು ಅಷ್ಟು ಅನುಕೂಲ ಬಸ್ ಕೆ ಎಸ್ ಆರ್ ಟಿ ಸಿ ಬಸ್ಸಿನಲ್ಲಿ ಅನುಕೂಲ ಇಲ್ಲಂತ ಹೇಳ್ಬೋದು ನಾವು ರೈಲು ರೈಲು ರೈಲು ಪ್ರಯಾಣ ಉತ್ತಮ ಅಂತ ಹೇಳ್ಬೋದು ಬಸ್ಸಿಗಿಂತ ನಾವು ರೈಲು ಮ ರೈಲು ಪ್ರಯಾಣ ಒಳ್ಳೆ ಉತ್ತಮ ಅಂತ ಹೇಳ್ಬೋದು ನಾವು ಯಾವುದೋ ಒಂದು ಸಣ್ಣ ಹಳ್ಳಿಗೆ ಹೋಗ್ಬೇಕೆಂದರೆ ರೈಲು ಇರುವುದಿಲ್ಲ ಬಸ್ಸಿಗೆ ಹೋಗ್ಬೇಕು ನಾವು ಎಷ್ಟೊತ್ತಿದ್ರು ಲಾಂಗ್ ಟೂರು ಯಾವುದೇ ದೊಡ್ಡೋರ್ಗೆ ಹೋಗ್ಬೇಕಂದ್ರು ರೈಲು ವ್ಯವಸ್ಥೆಯಿದೆ ನಾವು ಎಲೆಕ್ಷನ್ ಅಂದ್ರೆ ನಮ್ಮ ಎಲ್ಲ ಕರ್ನಾಟಕದ್ದು ಎಲ್ಲ ಹಳ್ಳಿಗೂ ನಮಗೆ ಒಂದು ರೈಲು ವ್ಯವಸ್ಥೆ ಮಾಡಿ ಕೊಟ್ಟರೆ ಒಳ್ಳೆಯದು ರೈಲು ವ್ಯವಸ್ಥೆ ಬ್ಯಾಡಿಕಂದ್ರು ಬಸ್ಸಿನ ವ್ಯವಸ್ಥೆ ಆದೂ ಚೆನ್ನಾಗಿರುತ್ತೆ ಚೆನ್ನಾಗಿ ಅನುಕೂಲ ಮಾಡಿ ಕೊಡುವಂಥೇಳಿ ನಾವು ಕೇಳ್ಕೊಳ್ತೀವಿ ಇದರಿಂದ ರೈಲು ಬಸ್ಸಿನ ಸುಧಾ ಅವಸ್ಥೆ ಸುಧಾರಣೆ ಸುಧಾರಣೆಯಾದ್ರೆ ಹಳ್ಳಿಗಳು ಸ್ ಬಸ್ಸಿಗೆ ಹಳ್ಳಿಗಳಿಗೆ ಬಸ್ ಬಸ್ಸು ಸುಧಾರಣೆಯಾದರೆ ಎಲ್ಲ ದೇಶವೂ ಸುಧಾರಣೆಯಾದಂತೆ ಹಳ್ಳಿಯೇ ಇಂಪಾರ್ಟೆಂಟ್ ಹಳ್ಳಿ ಹಳ್ಳಿಲಿಂದ ಜನ ಹೆಂಗೆ ನಮಗೆ ಸಿಟಿಗೆ ಬರ್ತಾರೆ ಹಂಗೆ ವ್ಯಾಪಾರಾಕ್ಕತ್ತಿ ಹಾಗಾಗಿ ಎಲ್ಲ ವ್ಯಾಪಾರ ಚೆನ್ನಾಗಿ ನಡಿತವು ಎಲ್ಲ ಬಿಸ್ನೆಸು ಚೆನ್ನಾಗಿ ನಡಿತವು ರೈತರ ಹಳ್ಳಿಯಲ್ಲಿರುವ ರೈತ್ರಾಯ್ತು ರೈತ್ರು ಮಕ್ಕಳಾಯ್ತು ಅವರಿಗೆ ನಾವೆಲ್ಲ ಅನ್ಕೂಲ ಮಾಡಿಕೊಟ್ಟರೆ ನಾವು ನಮಗೆಲ್ಲ ನಾವು ನಮಗಿದ್ದ ಅನುಕೂಲ ಇದ್ದಂಗೆ ಅದೇ ಥರ ನಾನು ಹೇಳ್ಕೊಳ್ತೀನಿ ನಮ್ಗೆ ಪ್ರಕಾರ ನಮ್ಮ ರೈಲು ಬಸ್ ಬರುವ ರೋಡಿನಾಗೆ ರೋಡು ಮಾತ್ರ ಚೆನ್ನಾಗಿದೆ ಈಗ ಮುಂಚಿನಿಂದನೂ ಈಗ ಚೆನ್ನಾಗಿದೆ ಎಲ್ಲ ಕಡೆಗೂ ಆದರೆ ಬಸ್ಸಿನ ವ್ಯವಸ್ಥೆ ಸ್ವಲ್ಪ ಅನುಕೂಲ ಮಾಡಿಕೊಡಬೇಕು ಚೆನ್ನಾಗಿ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ಬೋದು ಇಷ್ಟು ಹೇಳ್ಬೋದು ನಮ್ಮ ಪ್ರದೇಶದಲ್ಲಿರುವ ಸಾರಿಗೆ ಸಾಧನದ ಬಗ್ಗೆ ನಾವು ಇಷ್ಟು ಹೇಳ್ತೀವಿ ಸುಧಾರಣೆಯಾಗ್ಬೇಕೆಂದ್ರೆ ನಮ್ಮ ಅನುಕೂಲ ನಮ್ಮ ಅನಿಸಿಕೆಗಳು